ಶಾಲೆಗಳಲ್ಲಿ ಹಲವಾರು ಪಠ್ಯದ ಚಟುವಟಿಕೆಗಳನ್ನು ಮಾಡ್ತಾರೆ ಹಲವಾರು ಸ್ಪರ್ಧೆಗಳನ್ನು ಕ್ರೀಡೆಗಳನ್ನು ಸಹ ಆಯೋಜಿಸ್ತಾರೆ ಅವುಗಳಲ್ಲಿ ಬಹುಮಾನಗಳನ್ನು ಸಹ ಕೊಡ್ತಾರೆ ಅಂಥವುಗಳಲ್ಲಿ ನಾವು ಭಾಗವಹಿಸಿದ್ದೇವೆ ಯಾವು ಎಂದರೆ ಸ್ಲೋ ಸೈಕಲ್ ರೇಸ್ ಸ್ಯಾಕ್ ರೇಸ್ ರನ್ನಿಂಗ್ ರೇಸ್ ಖೊ ಖೊ ಕಬಡ್ಡಿ ಇಂಥದನ್ನ ನಾವು ಪಾಲ್ಗೊಳ್ತಿದ್ವಿ ಶಾಲೆಯಲ್ಲಿ ಹಲವಾರು ಚಟುವಟಿಕೆಗಳನ್ನು ಮಾಡಿಸ್ತಾರೆ ಶನಿವಾರ ಬಂದರೆ ಡ್ರಿಲ್ ಮಾಡಿಸ್ತೆ ಶನಿವ್ ಸಾಟರ್ಡೆ ಬಂದರೆ ಡ್ರಿಲ್ ಮಾಡಿಸ್ತಾರೆ ಮತ್ತು ಯೋಗ ಪ್ರಾಣಾಯಾಮ ಇದನ್ನೆಲ್ಲ ಹೇಳ್ಕೊಡ್ತಾರೆ ಯೋಗ ಮಾಡೋದ್ರಿಂದ ಅವು ಒಂದು ಜ್ಞಾಪಕಶಕ್ತಿಯನ್ನು ವೃದ್ಧಿಸ್ಕೊಳ್ಳಕ್ಕೆ ಯೋಗ ಪ್ರಾಣಾಯಾಮ ತುಂಬ ಉಪಯುಕ್ತವಾಗು ಅಂತ ಹೇಳ್ಬಹುದು ಪಠ್ಯೇತರ ಚಟುವಟಿಕೆಗಳಲ್ಲಿ ಮುಖ್ಯವಾಗಿ ಯೋಗ ಧ್ಯಾನ ಮಾಡೋದನ್ನು ಹೇಳ್ಕೊಡೋದ್ರಿಂದ ಮಕ್ಕಳಲ್ಲಿ ಜ್ಞಾಪಕಶಕ್ತಿಯನ್ನು ವೃದ್ಧಿಸ್ಕೊಳ್ಳಲು ಸಹಾಯಕ ಆಗುತ್ತೆ ಆ ಒಂದು ಜ್ಞಾಪಕಶಕ್ತಿ ಅಧಿಕ ಆಗೋದರಿಂದ ಮಕ್ಕಳು ಅಂದ್ರೆ ಕ ಕಾನ್ಸನ್ಟ್ರೇಷನಿಂದ ಕೇಳ್ತಾರೆ ಕೇಳೋದರಿಂದ ಅವರಲ್ಲಿ ಜ್ಞಾನ ಅನ್ತಕ್ಕಂಥದ್ದು ಬೆಳೆಯುತ್ತೆ ಬೆಳೆದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಹಲ್ವಾರು ಕೊಮ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಪರ್ಧಾತ್ಮಕ ಸ್ಪ ಪರೀಕ್ಷೆಗಳಲ್ಲಿ ಭಾಗವಹಿಸ್ತಾರೆ ಭಾಗವಹಿಸುವ ಮೂಲಕ ಅವರು ತಮಗೆ ಬೆ ಬೆ ತಮ್ಮ ಒಂದು ಗುರಿನ ನೆರ್ವೇರ್ಸ್ಕೊಳ್ಳಕ್ಕೆ ಈ ಒಂದು ಯೋಗ ಧ್ಯಾನ ಅನ್ತಕ್ಕಂಥದ್ದು ಸಹಾಯ ಮಾಡುತ್ತೆ ಇನ್ನೂ ಹಲವಾರು ರೀತಿಯ ಸ್ಪರ್ಧೆಗಳನ್ನು ಸಹ ಆಯೋಜಿಸ್ತಾರೆ ಅದ್ರಲ್ಲಿ ಸ್ಲೋ ಸೈಕಲ್ ರೇಸ್ ಸ್ಯಾಕ್ ರೇಸ್ ಖೊ ಖೊ ಕಬಡ್ಡಿ ತ್ರೋಬಾಲ್ ಟೆನ್ನಿಸ್ ಶೆಟ್ಲ್ಕೊಕ್ ಇಂಥವೆಲ್ಲ ಕ್ರೀಡೆಗಳನ್ನ ಆಯೋಜಿಸ್ತೆ ಆಯೋಜಿಸುವ ಮೂಲಕ ಮಕ್ಕಳಲ್ಲಿರ್ತಕ್ಕಂಥ ಒಂದು ಬೌದ್ಧಿಕ ಸಾಮರ್ಥ್ಯವನ್ನು ಗುರ್ತಿಸಬಹುದು ಅವರಲ್ಲಿ ಕಾನ್ಫಿಡೆನ್ಸ್ ಲೆವೆಲನ್ನು ಬೆಳೆಸ್ಬೌದು ಕಾನ್ಫಿಡೆನ್ಸ್ ಲೆವೆಲನ್ನು ಅವರು ಬೆಳೆಸ್ಬೌದು ಮಕ್ಕಳಲ್ಲಿ ಭಾಗ ಅಂದರೆ ನಾವು ಶೆಟ್ಲ್ಕೊಕ್ ಅಂದರೆ ತು ಶೆಟ್ಲ್ಕೊಕಲ್ಲಿ ಭಾಗವಹಿಸಿದ್ದೇವೆ ಮತ್ತು ಸ್ಲೋ ಸೈಕಲ್ ರೇಸ್ ಸ್ಯಾಕ್ ರೇಸಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಸಹ ಪಡೆದಿದ್ದೇವೆ ರನ್ನಿಂಗ್ ರೇಸ್ ಸಹ ರನ್ನಿಂಗ್ ರೇಸ್ನಲ್ಲಿ ಸಹ ಪಾಲ್ಗೊಂಡಿದ್ದೇವೆ ರನ್ನಿಂಗ್ ರೇಸ್ನಲ್ಲಿ ಸಹ ನಾವು ಬಹುಮಾನವನ್ನು ತೆಗೆದುಕೊಂಡಿದ್ದೇವೆ ಹಲವಾರು ಪಠ್ಯೇತರ ಚಟುವಟಿಕೆ ಎನ್ ಎಸ್ ಎಸ್ ಎನ್ ಸಿ ಸಿ ಎನ್ ಸಿ ಸಿಯಲ್ಲಿ ನಾವು ಪಾಲ್ಗೊ ಪಾಲ್ಗೊಳ್ಳೋದು ಮೂಲಕ ನ್ಯಾಶ್ನ ಎನ್ ಸಿ ಸಿ ಅಂದರೆ ನ್ಯಾಶನಲ್ ಕೆಡಿಟ್ ಕೋರ್ಸ್ ಈ ಒಂದು ಎನ್ ಸಿ ಸಿಯಲ್ಲಿ ಪಾಲ್ಗೊಳ್ಳೋದರಿಂದ ನಮಗೆ ಒಂದು ಡಿಸಿಪ್ಲೀನ್ ಶಿಸ್ತು ಅನ್ತಕ್ಕಂಥದ್ದು ಪರಿಚಯ ಆಗುತ್ತೆ ಅಷ್ಟೇ ಅಲ್ಲದೆ ಮಾರ್ಚ್ ಪಾಸ್ಟ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಕಾಶನ್ಸ್ ಕೊಡಬೇಕು ಯಾವ ರೀತಿ ನಮ್ಮ ವಾಯ್ಸ್ ಒಂದು ವಾಯ್ಸ್ ವಾಯ್ಸ್ ಇರಬೇಕು ಯಾವ ರೀತಿ ನಾವು ಶೂಟ್ ಮಾಡೋದಾಗಲಿ ಅವು ಆರ್ ಡಿ ಟ್ರೇನಿಂಗ್ ಆಗಲಿ ಎಲ್ಲಾದನ್ನ ನಮಗೆ ಈ ಒಂದು ಎನ್ ಸಿ ಸಿಯಲ್ಲಿ ಕಲ್ಸ್ಕೊಡ್ತಾರೆ ಇದರಿಂದ ಮಕ್ಕಳಲ್ಲಿ ಸಮಾನತೆ ಒಂದು ಭಾವನೆ ಸಹ ಬೆಳ್ಕೊಳ್ಳುತ್ತೆ ಅಷ್ಟೇ ಅಲ್ಲದೆ ಪಠ್ಯೇತರ ಚ ಪಠ್ಯೇತರ ಚಟುವಟಿಕೆನೆ ಎನ್ ಎಸ್ ಎಸ್ ಅಂದರೆ ಶ್ರಮದಾನ ಮಾಡ್ತಕ್ಕಂಥದ್ದು ಮತ್ತು ಸ್ಕೂಲಲ್ಲೆಲ್ಲ ಕ್ಲೀನ್ ಮಾಡಿಸೋದಾಗ್ಲಿ ಇಂಥವೆಲ್ಲ ಆಯೋಜಿಸುದ್ರಿಂದ ಮಕ್ಳಲ್ಲಿ ಏನಾಗತ್ತಂದರೆ ಅವರು ಇರತಕ್ಕಂಥ ಪ್ಲೇಸಲ್ಲಿ ಸಹ ಅದೇ ರೀತಿ ಕ್ಲೀನ್ ಮಾಡ್ಕೊಳ್ತಕ್ಕಂಥ ಒಂದು ಅಭ್ಯಾಸ ಸಹ ರೂಢಿಸಬಹುದು ಮತ್ತು ಶಾಲೆಗಳಲ್ಲಿ ಸಸಿಗಳನ್ನು ನೆಡೋದು ಗಿಡ ಮರಗಳನ್ನು ನೆಟ್ಟು ಅವುಗಳಿಗೆ ಪ್ರತಿದಿನ ನೀರನ್ನು ಹಾಕುವುದು ಇದ್ರಿಂದ ಆ ಮರ ಮುಂದೊಂದು ದಿನ ಬೆಳ್ದು ಬಿಟ್ಟು ಅದು ದೊ ಒಂದು ದಿನ ಬೆಳೆದು ದೊಡ್ಡದಾಗಿ ಅದನ್ನೇ ಹಲ್ವಾರು ಜನಗಳಿಗೆ ನೆರಳನ್ನು ಕೊಡುತ್ತೆ ಹಾಗ್ ಕೊಟ್ಟಾಗ ಎಷ್ಟೋ ಜನ ಆ ಒಂದು ಮರದ ಕೆಳಗಡೆ ಕೂತು ನೆನ್ಸಿ ಕೊಳ್ತಾರೆ ಆ ಇನ್ನು ಹೇಳ್ಬೇಕಂದ್ರೆ ಈ ಒಂದು ಪಠ್ಯೇತರ ಚಟುವಟಿಕೆ ಮೂಲಕ ಅಲವಾ ಓ ಉಪಯುಕ್ತಗಳು ಸಹ ಇವೆ ಪಠ್ಯೇತರ ಚಟುವಟಿಕೆಗಳನ್ನ ರೂಢಿಸೋದರಿಂದ ಸ್ಪೋರ್ಟ್ಸ್ ಅನ್ತಕ್ಕಂಥದ್ದು ತುಂಬಾ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮುಖ್ಯ ಆಗುತ್ತೆ ಇವನ್ ಅವನು ಶಿಕ್ಷಣದಲ್ಲಿ ಹಿಂದೆ ಬಿದ್ದಿದ್ರೂರೂ ಸಹ ಈ ಒಂದು ಸ್ಪೋರ್ಟ್ಸ್ ಅನ್ತಕ್ಕಂಥದ್ದು ಅನುಮ್ ಅವನು ಜೀವನ್ದಲ್ಲಿ ಮುಂದೆ ಕೊಂಡೊಯ್ಯಲಿಕ್ಕೆ ಸಹಾಯಕ ಆಗುತ್ತೆ ಅಂತ ಅನ್ಸುತ್ತೆ ಹಲ್ವಾರು ಕ್ರೀಡೆಗಳಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸು ನಮ್ಮಲ್ಲಿ ಇರತಕ್ಕಂಥ ಸಾಮರ್ಥ್ಯವನ್ನು ನಾವು ಹೊರಹಾಕ್ಬಹುದು ಅಷ್ಟೇ ಅಲ್ಲದೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ತಪ್ಪುಗಳನ್ನು ಸಹ ನಾವು ತಿದ್ಕೋಬಹುದು ನಾವಿನ್ನಷ್ಟು ಪ್ರಯತ್ನವನ್ನು ಮಾಡಬೇಕು ಇನ್ನು ಎಷ್ಟು ನಾವು ಶ್ರಮ ಪಡಬೇಕು ಇನ್ನು ಎಷ್ಟು ನಾವು ಅಭ್ಯಾಸವನ್ನು ಮಾಡಬೇಕು ಇನ್ನೂ ಏನು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದನ್ನೆಲ್ಲ ನಾವು ತಿಳ್ಕೊಳ್ಳೋಕ್ಕೆ ಈ ಒಂದು ಕ್ರೀಡೆಗಳಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸುದ್ ಮೂಲಕ ನಮಗೆ ಅವುಗಳ ಒಂದು ಅರಿವಾಗುತ್ತೆ ಅಷ್ಟೇ ಅಲ್ಲದೆ ಶಾಲೆಗಳಲ್ಲಿ ಹಲ್ವಾರು ಸ್ಪರ್ಧೆಗಳನ್ನು ಏರ್ಪಡಿಸೊದ್ರಲ್ಲಿ ಮಕ್ಳಲ್ಲಿ ಏನಾಗುತ್ತೆ ನಾನು ಅಂಥ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸ್ಬೇಕು ಭಾಗವಹಿಸಿ ನಾನು ಬಹುಮಾನವನ್ನು ಪಡೆಯಬೇಕು ನಾನೂ ಮುಂದೆ ಇರಬೇಕು ಜೀವನ್ದಲ್ಲಿ ಮುಂದೆ ಬರಬೇಕು ಅನ್ನೋ ಭಾವನೆಗಳನ್ನು ಸಹ ಈ ಒಂದು ಪಠ್ಯೇತರ ಚಟುವಟಿಕೆಗಳು ಮಕ್ಕಳಲ್ಲಿ ಬೆಳೆಸ್ತವೆ ಆದ ಕಾರಣ ಈ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ತುಂಬಾ ಮುಖ್ಯ ಆಗುತ್ತೆ ಇನ್ನೂ ಹೇಳ್ಬೇಕಂದ್ರೆ ಈ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ಇಷ್ಟೇ ಇಷ್ಟೇ ಅಲ್ಲದೆ ಹಲ್ವಾರ್ನ ಹೇಳ್ಕೊಡೋದಾಗ್ಲಿ ಅಷ್ಟೇ ಅಲ್ಲದೆ ವೃತ್ತಿಪರ ಶಿಕ್ಷಣಕ್ಕೆ ಏನೇನು ಬೇಕಾಗುತ್ತೆ ಅವೆಲ್ಲ ಮಕ್ಕಳಲ್ಲಿ ಅವುಗಳ ಬಗ್ಗೆ ಮಕ್ಕಳಲ್ಲಿ ಜ್ಞಾನವನ್ನು ಮೂಡಿಸೋ ಕೆಲಸ ಸಹ ಈ ಒಂದು ಪಟಚ ಪಠ್ಯೇತರ ಚಟುವಟಿಕೆಗಳು ಮಾಡ್ತವೆ ಕ್ಲೀನ್ ಮಾಡೋದಾಗಲಿ ಇನ್ನೂ ಏ ಹೇಳಬೇಕಂದ್ರೆ ಈ ಒಂದು ಪಠ್ಯೇತರ ಚ್ ಚಟುವಟಿಕೆಗಳು ತುಂಬಾ ಉಪಯುಕ್ತ ಅಂತ ಹೇಳ್ಬೋದು ಹಲವಾರು ಸ್ಪರ್ಧೆಗಳು ಅಂದರೆ ನಾವು ಇವಾಗ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀವಿ ಅಂತಂದರೆ ಅದಕ್ಕೆ ನಮಗೆ ಒಂದು ಬಹುಮಾನ ಸಿಗುತ್ತೆ ಅನ್ಕೊ ಅಷ್ಟಕ್ಕೆ ಬಿಡಬಾರ್ದು ಅದ್ನ ನಾವು ಮುಂದೆ ಇನ್ನೂ ರಾಷ್ಟ್ರಮಟ್ಟದಲ್ಲಿ ರಾಜ್ಯಮಟ್ಟದಲ್ಲಿ ನಾವು ಮುಂದೆ ಬಹುಮಾನಗಳನ್ನು ಪಡೆಯೋದರ ಮೂಲಕ ನಮಗೂ ಒಂದು ಗೌರವ ಅಂತನು ಸಿಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸಹ ಅದರಿಂದ ಒಂದು ಗೌರವ ಅಂತಕಂಥದ್ದು ತಂದುಕೊಟ್ಟು ತಹ ಆಗುತ್ತೆ ಅಂಥ ಒಂದು ಗುಣಗಳನ್ನ ಬೆಳೆಸಲಿ ಒಂದು ಪಠ್ಯೇತರ ಚಟುವಟಿಕೆಗಳನ್ನು ನಾವು ಶಾಲೆಗಳಲ್ಲಿ ಆಯೋಜಿಸುತ್ತೇವೆ ಅಂತ ಹೇಳ್ಬೋದು ಈ ಒಂದು ಪಠ್ಯೇತರ ಚಟುವಟಿಕೆಗಳನ್ನು ಶಾಲೆಗಳಲ್ಲಿ ಆಯೋಜಿಸುದ್ರಿಂದ ಮಕ್ಕಳಲ್ಲಿ ಇನ್ನೂ ಏನೇನು ಕಲಿಯಬೇಕು ಏನೇನು ಕಲಿಬಾರದು ಅನ್ನೋದ್ರ ಬಗ್ಗೆ ಸಹ ಅರಿವಾಗುತ್ತೆ ಅವರಿಗೆ ಈ ಒಂದು ಶಾಲೆಗಳಲ್ಲಿ ಹಲವಾರು ಸ್ಪರ್ಧೆಗಳನ್ನು ಕ್ರೀಡೆಗಳನ್ನು ಏರ್ಪಡಿಸ ಆ ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಭಾಗವಹಿಸುವ ಮೂಲಕ ತಮ್ಮಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನು ಹೊರ ಹಾಕ್ತಾರೆ ಅಷ್ಟೇ ಅಲ್ಲದೆ ಅವುಗಳಲ್ಲಿ ಭಾಗವಹಿಸಿ ತಮ್ಮ ತಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿ ತಮ್ಮ ಒಂದು ಶಕ್ತಿಗೆ ಪ್ರತಿಫಲವಾಗಿ ಅವರು ಹಲವಾರು ಬಹುಮಾನಗಳನು ಪಡೆದ್ಕೊಂಡು ತಮ್ಮಲ್ಲಿ ಇರತಕ್ಕಂಥ ಒಂದು ಶಕ್ತಿಗೆ ಅವರು ಸಂತೋಷಗೊಳ್ತಾರೆ ಅಂತಾನೆ ಹೇಳ್ಬೋದು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರ ತೆಗೆಯಲು ಮಕ್ಕಳಲ್ಲಿ ಪ್ರತಿಯೊಬ್ಬ ಮಕ್ಳಲ್ಲಿರ್ತಕ್ಕಂಥ ಒಂದು ಪ್ರತಿಯೊಂದು ಮಕ್ಳಲ್ಲಿರ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಹೊರ ತೆ ಪಠ್ಯೇತರ ಚಟುವಟಿಕೆಗಳಂಥವು ತುಂಬಾ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು